ಯಾವುದೇ ಖಾದ್ಯವನ್ನು ಮೊದ್ಲನೇ ಬಾರಿ ತಯಾರಸ್ಬೇಕಾದ್ರೆ ತುಂಬ ಒಂದು ಹಾಂ ಕಾತುರತೆ ಇರುತ್ತೆ ಭಾಳ ಟೆನ್ಶನ್ ಇರುತ್ತೆ ಚೆನ್ನಾಗಾಗುತ್ತೊ ಕೆಡುತ್ತೋ ಉಪ್ಪು ಎಷ್ಟು ಹಾಕಬೇಕು ಖಾರ ಎಷ್ಟು ಹಾಕಬೇಕು ಹುಳಿ ಎಷ್ಟು ಹಾಕಬೇಕು ಸಿಹಿ ಎಷ್ಟು ಹಾಕಬೇಕು ಪ್ರತಿಯೊಂದು ಕೂಡ ಬಹಳಷ್ಟು ಟೆನ್ಶನನ್ನು ಉಂಟು ಮಾಡುತ್ತೆ ಯಾಕಪ್ಪ ಅಂದರೆ ಮಾಡಿದ್ದನ್ನು ನಾವೇ ತಿನ್ನಬೇಕು ಹ್ಞೂ